ನನಗೆ ತೋಟಕ್ಕೆ ಹೋಗಿ ಓಡಾಡ್ಕಂಡು ಬರೋದ್ರಲ್ಲಿ ತುಂಬ ಖುಷಿ ಸಿಗತ್ತೆ ಅಲ್ಲಿ ಮಾಡೋ ಸಾವಯವ ಕೃಷಿ ಅಲ್ಲಿಗೆ ಹಾಕೋ ಗೊಬ್ಬರ ಅದನ್ನೆಲ್ಲ ನೋಡಿ ತಿಳ್ಕೊಳ್ಳೋದು ಅದರಲ್ಲೆಲ್ಲ ಸಂತೋಷ ಸಿಗತ್ತೆ ಆಮೇಲೆ ನಮ್ಮ ಮನೆಯಲ್ಲೇ ಕೈ ತೋಟ ಅಂತ ಒಂದಿದೆ ಅದರಲ್ಲಿ ನೂರಕ್ಕೂ ಹೆಚ್ಚು ತರಹದ ಹೂಗಳನ್ನೆಲ್ಲ ಬೆಳಿತೀವಿ ಅದರಲ್ಲಿ ಡೇರೆ ಹೂವು ಅಂತ ಒಂದಿದೆ ಅದರ ಜಾತಿದು ಸುಮಾರು ಐವತ್ತಕ್ಕೂ ಹೆಚ್ಚು ವೆರೈಟೀಸ್ ಇದೆ ಬೇರೆ ಬೇರೆ ಕಲರ್ದೆಲ್ಲ ಇದೆ ಆಮೇಲೆ ದಾಸವಾಳ ಹೂವು ಮಂದಾರ ಹೂವು ಶಂಖಪುಷ್ಪ ಹೂವು ಸೇವಂತಿಗೆ ಹೂವು ಗುಲಾಬಿ ಹೂವು ಇದೇ ಥರ ಇನ್ನೂ ಹಲವಾರು ಥರದ್ದೆಲ್ಲ ಇದೆ ಅದರಲ್ಲೆಲ್ಲ ನೋಡಿ ಅದನ್ನೆಲ್ಲ ಬೆಳೆಸಿ ಅದಕ್ಕೆ ಗೊಬ್ಬರ ಹಾಕಿ ಅದನ್ನೆಲ್ಲ ಚೆಂದ ಮಾಡಿ ನೋಡಿಕೊಂಡು ಕೋಲು ಕೊಟ್ಟು ಇದೆಲ್ಲ ಮಾಡಕ್ಕೆ ತುಂಬ ಅಂದರೆ ತುಂಬ ಖುಷಿ ಸಿಗತ್ತೆ ಆ ಹೂವು ಬಿಡ್ತಾ ಇರುವುದು ಮೊಗ್ಗು ಅರಳೋದೆಲ್ಲ ನೋಡೋದು ಅದಕ್ಕೆ ಒಂದು ಚಿಟ್ಟೆಯೆಲ್ಲ ಬಂದು ಅದರದು ರಸಯೆಲ್ಲ ಕುಡಿಯೋದು ಅದನ್ನೆಲ್ಲ ನೋಡೋಕ್ಕೆ ತುಂಬ ಚೆಂದ ಕಾಣ್ಸತ್ತೆ ಅದರಲ್ಲೂ ಫುಲ್ ಬೆಳಗ್ಗೆ ಟೈಮಲ್ಲಿ ಎಲ್ಲ ಹೂಗಳು ಅರಳ್ತಾ ಇರತ್ತೆ ಮಲ್ಲಿಗೆ ಹೂವಿನ ಪರಿಮಳ ಘಮಘಮ ಅಂತ ಬರ್ತಾ ಇರತ್ತೆ ಆ ವಾಸನೆ ಕೇಳಕ್ಕೆ ಒಂಥರ ಖುಷಿ ಹಿತ ಎಲ್ಲ ಆಗತ್ತೆ ಆಮೇಲೆ ಹೀಗೆ ತುಂಬ ತರಹದ್ದೆಲ್ಲ ಹಾಕಿದ್ದಾರೆ ಹೂಗಳು ಹಾಗೆ ಒಂದಿಷ್ಟು ತರಕಾರಿಗಳು ಅದನ್ನೆಲ್ಲ ಬೆಳ್ದಿದಾರೆ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಇದೇ ಥರದ್ದೆಲ್ಲ ತುಂಬ ಸೊಪ್ಪುಗಳನ್ನೆಲ್ಲ ಬೆಳ್ದಿದ್ದಾರೆ ಅದನ್ನೆಲ್ಲ ನೋಡ್ಕೊಳ್ಳೋದು ಗೊಬ್ಬರ ಹಾಕೋದು ಇದೆಲ್ಲ ಖುಷಿ ಕೊಡತ್ತೆ ಹೀಗೆ ಎಲ್ಲ ಕಡೆ ಓಡಾಡೋದು ಪ್ರಕೃತಿಯಲ್ಲಿರೋದು ಅದೆಲ್ಲ ತುಂಬ ಖುಷಿಯಾಗತ್ತೆ ನನಗೆ